ನಮಸ್ತೆ ಮ್ಯಾಮ್ ಹಲೋ ಯಾರಿದು ಸ್ವಾತಿ ಅವರಾ ಇದು ನಾನು ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಕೌನ್ಸಿಲ್ ಮಾತಾಡ್ತಾ ಇದ್ದೀನಿ ಸ್ವಾತಿಯವರೆ ಸ್ವಾತಿಯವರೆ ನಿಮಗೆ ಕನ್ನಡ ಮತ್ತು ಹಿಂದಿ ಸಬ್ಜೆಕ್ಟಲ್ಲಿ ಶಾರ್ಟೇಜ್ ಇದೆಯಾ ಯಾಕೆ ಇಷ್ಟು ಶಾರ್ಟೇಜ ಸೆವೆಂಟಿ ಫೈ ಪರ್ಸೆಂಟ್ಗಿಂತ ಕಡಿಮೆ ಇದೆಯಲ್ವ ಏನಮ್ಮಾ ಅವಸ್ಥೆ ಏನಾಗಿತ್ತು ಹೌದಾ ಆಂ ಆಂ ಇನ್ಫ್ ಹಾಂ ಹಾಂ ತಿಳಿಸಿದ್ದಿರಾ ಹಾಂ ಹೌದಾ ಒಳ್ಳೆಯದು ನೀವು ನಾಳೆ ಒಂಬತ್ತು ಗಂಟೆಗೆ ನಮ್ಮ ಕಚೇರಿಗೆ ಬಂದು ಕೌಂ ಪ್ರಿನ್ಸಿಪಾಲ್ನೊಂದು ಮೀಟ್ ಆಗಬೇಕು ಆಯಿತಾ ಬಂದು ನೀವು ಹೇಳಿ ಅಂದರೆ ಇದು ನಿಮಗೆ ಲಾಸ್ಟ್ ಚಾನ್ಸ್ ಈ ಥರ ಮಾಡದ್ರೆ ಏನಂತ ನಿಮ್ಮನ್ನು ಎಕ್ಸಾಮ್ಗೆ ನಾವು ಕೂರ್ಸಕ್ಕೆ ಆಗೋದಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ನಮ್ಮದು ಈ ಸಲ ವಿಶ್ವವಿದ್ಯಾಲಯ್ದಿಂದ ಒಂದು ವರದಿ ಇದೆ ಅಂದರೆ ಸವೆಂಟಿ ಫೈ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಮಾತ್ರ ನಿಮ್ಮನ್ನು ಎಕ್ಸಾಮಿಗೆ ಕೂರಿಸ್ಬೇಕು ಇಲ್ಲ ಅಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಹಾಲ್ ಟಿಕೆಟನ್ನು ಅವರು ಕೊಡೋದಿಲ್ಲ ಭಾಳ ಕಷ್ಟ ಆಗುತ್ತೆ ಈ ಥರ ಮಾಡಿದರೆ ಹೌದು ಹೌದು ನಮಗೆ ಗೊತ್ತು ಆದರೆ ನೀವು ಈ ಥರ ಮಾಡಿದ್ದು ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಸಹ ಹೀಗೆ ಮಾಡ್ತಾರೆ ಅಲ್ಲವಾ ಓಕೆ ಹಾಂ ಈ ಥರ ಮಾಡಬೇಡಿ ನಾಳೆ ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಡು ಪ್ರಿನ್ಸಿಪಾಲನ್ನು ಮೀಟಾಗಿ ಆಯಿತಾ ಹಾಂ ಹೌದು ಹೌದು ಮೀಟ್ ಆಗಬೇಕು ಅಂದರೆ ಅವರು ಅಪ್ರೂವ್ ಮಾಡೋದಿಲ್ಲ ಇಂಥ ವಿಚಾರಗಳನ್ನ ಓಕೆ ಓಕೆ ಬನ್ನಿ ಆಯಿತಾ ಓಕೆ ಓಕೆ ಸರಿ ಸರಿ ನಮಸ್ತೆ ಮ್ಯಾಮ್